ನಮ್ಮ ಭಾರತದಲ್ಲಿ ಅದ್ಭುತವಾದ ಅದ್ಭುತವಾದ ಒಂದು ಹಬ್ಬಗಳು ಅಂದರೆ ಮೊದಲನೇದಾಗಿ ಗಣೇಶ ಹಬ್ಬ ಬರುತ್ತೆ ಆ ಗಣೇಶ ಹಬ್ಬ ತುಂಬನೇ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ಯಾಕೆ ಅಂತಂದ್ರೆ ಎಲ್ಲ ಮಕ್ಕಳು ಗಣೇಶನ್ನ ತೊಗೊಂಡ್ಬಂದು ಕೂರಿಸಿ ಒಂದು ಒಂಬತ್ತು ದಿವಸ ಆ ಒಂದು ಗಣೇಶನಿಗೆ ಪೂಜೆಗಳು ಎಲ್ಲ ಮಾಡಿ ಆಟಗಳಾಡಿ ಒಂದು ಬಹುಮಾನಗಳ್ನೆಲ್ಲ ಕೊಟ್ಟು ಮಕ್ಕಳ ಕೈಯಲ್ಲಿ ಡ್ಯಾನ್ಸ್ಗಳೆಲ್ಲ ಮಾಡಿಸಿ ಮತ್ತೆ ಮೆರವಣಿಗೆ ಮಾಡಿಸಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಆ ಒಂದು ಮನೆ ಮನೆ ಹತ್ರವು ಗಣೇಶನ್ನ ತಂದು ಆ ಒಂದು ಹಬ್ಬವನ್ನು ಅದ್ದೂರಿಯಾಗಿ ಮಾಡ್ತಾರೆ ಈ ಒಂದು ಗಣೇಶ ಹಬ್ಬವನ್ನು ಯಾವೂರಲ್ಲು ಮಾಡೋದಿಲ್ಲ ನಮ್ಮೂರಲ್ಲಿ ಅಷ್ಟೊಂದು ಅದ್ದೂರಿಯಾಗಿ ವಾದ್ಯಗಳ ಸಮೇತವಾಗಿ ಮನೆ ಮನೆ ಹತ್ರವು ಗಣೇಶ ಬಂದು ಪೂಜೆ ತೊಗೊಂಡು ಹೋಗಿ ಮತ್ತೆ ಒಂಬತ್ತು ದಿನ ಆದ್ಮೇಲೆ ಒಂದು ನೀರಲ್ಲಿ ಮುಳುಗುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅದೇ ಥರ ಗಣೇಶ ಹಬ್ಬವನ್ನು ಮಕ್ಕಳೆಲ್ಲ ಕಲ್ಲರಚ್ಕೊಂಡು ಒಂದು ಇದರಲ್ಲಿ ಹೋಗಿ ಎಲ್ಲರೂ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಈ ಒಂದು ಗಣೇಶ ಹಬ್ಬವನ್ನು ಮಾಡ್ತಾರೆ ಮತ್ತೆ ಅದೇ ಥರ ಶ್ರಾವಣ ಶನಿವಾರಗಳು ಬರ್ತೈತೆ ಆ ಶ್ರಾವಣ ಶನಿವಾರಗಳಲ್ಲಿ ತುಂಬ ಶನಿವಾರ ಅಂತಂದ್ರೆ ತುಂಬ ಭಕ್ತಿಯಾಗಿ ಯಾರು ಆ ಒಂದು ಶ್ರಾವಣ ಶನಿವಾರ ಬಂತು ಅಂದರೆ ಪ್ರತಿ ದಿನ ಪ್ರತಿ ಶನಿವಾರವೂ ದೇವಸ್ಥಾನಗಳ್ಗೆ ಹೋಗೋದು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು ಆ ಥರ ಎಲ್ಲ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಎಲ್ಲ ಈ ಥರ ಇರುತ್ತೆ ಎಲ್ಲ ವಾರವು ದೇವಸ್ಥಾನಗಳ್ಗೆ ಹೋಗೋದು ಪೂಜೆ ಮಾಡೋದು ಪ್ರಸಾದಗಳ ವಿನಿಯೋಗ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಶ್ರಾವಣ ಶನಿವಾರದಲ್ಲಿ ಅದು ತುಂಬ ಅತ್ ಅತ್ ಅತ್ಯುತ್ತಮವಾಗಿ ಮಾಡ್ತಾರೆ ಮತ್ತೆ ಅದೇ ಥರ ನವರಾತ್ರಿ ಹಬ್ಬ ಬರುತ್ತೆ ಆ ನವರಾತ್ರಿ ಹಬ್ಬದಲ್ಲಿ ಒಂದು ಒಂಬತ್ತು ದಿವಸ ದೇವರುಗಳನೆಲ್ಲ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಿ ಆ ಒಂದು ನವ ಒಂಬತ್ತು ದಿವಸವೂ ಒಂಬತ್ತು ದೇವರುಗಳಿಗೆ ಪೂಜೆಗಳನ್ನ ಮಾಡಿ ಮತ್ತೆ ನಮ್ಮ ಊರಲ್ಲಿ ಒಮ್ ಹತ್ತನೇ ದಿವಸ ನವರಾತ್ರಿ ಉತ್ಸವ ಅಂತ ಮಾಡ್ತಾರೆ ನವರಾತ್ರಿ ಉತ್ಸವದಲ್ಲಿ ಮೈಸೂರಲ್ಲಿ ಯಾವ ರೀತಿ ದಸರಾ ಮಾಡ್ತಾರೆ ಅದೇ ರೀತಿ ಈ ಒಂದು ಜಂಬೂ ಸಮಾ ಸವಾರಿ ಏನುಮಾಡ್ತಾರೆ ಅದೇ ರೀತಿ ಶಿಳಂಗೇರಿ ಒಂದು ಗ್ರಾಮದಲ್ಲೂ ಸಹ ಆ ಒಂದು ಜಂಬೂ ಸವಾರಿಯನ್ನು ಮಾಡ್ತಾರೆ ಬಾಣ ಬಿಡೋದು ದೇವರುಗಳನೆಲ್ಲ ನಿಲ್ಲಿಸಿ ಎಲ್ಲ ಒಂಬತ್ತು ದೇವರುಗಳನ್ನ ತೊಗೊಂಡು ಬಂದು ಮೆರವಣಿಗೆ ದೇವರುಗಳನ್ನ ನಿಲ್ಲಿಸಿ ಆ ಜಂಬೂ ಸವಾರಿಯನ್ನು ಒಂದು ಬಾಣಗಳ ಬ ಸಮೇತ ಬಿಟ್ಟು ಆಮೇಲೆ ಒಂದೊಂದಾಗಿ ಪಸ್ಟು ವೆಂಕಟರಮಣ ಸ್ವಾಮಿ ಹೋಗುತ್ತೆ ಆಮೇಲೆ ಸತ್ಯಮ್ಮ ಆಮೇಲೆ ಕಾಟೇರಮ್ಮ ಆಮೇಲೆ ಎಲ್ಲಮ್ಮ ಆಮೇಲೆ ಚೌಡೇಶ್ವರಮ್ಮ ಆಮೇಲೆ ಗಂಗಮ್ಮ ಎಲ್ಲ ಆಮೇಲೆ ಲಾಸ್ಟಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ದೇವರುಗಳನ್ನು ಮೆರವಣಿಗೆ ಊರೂರು ಊರೆಲ್ಲಾ ಸುತ್ತು ಹೋಗಿ ಮನೆ ಮನೆ ಹತ್ರವೂ ಪೂಜೆ ಮಾಡಿ ತೊಗೊಂಡು ಬಂದು ರಾತ್ರಿ ಒನ್ ಒಂದೂವರೆ ಎರಡು ಗಂಟೆ ಆಗುತ್ತೆ ದೇವರುಗಳ್ನ ದೇವಸ್ಥಾನಕ್ಕೆ ಸೇರಿಸೋದು ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದರಂದ್ರೆ ರಾತ್ರಿ ಒಂದೂವರೆ ಎರಡು ಗಂಟೆವರ್ಗೂ ಮೆರವಣಿಗೆಯಲ್ಲೇ ಇರ್ತಾರೆ ದೇವರುಗಳು ಅಷ್ಟೊಂದು ಅದ್ಭುತವಾಗಿ ಈ ಒಂದು ಗ್ರಾಮದಲ್ಲಿ ಈ ಒಂದು ದೇವರುಗಳ ಉತ್ಸವವನ್ನು ಮಾಡ್ತಾರೆ ಯಾರು ಮಾಡೋದಿಲ್ಲ ಆ ಥರ ಮೈಸೂರು ಪಸ್ಟು ಸೆಕೆಂಡು ಶಿಳಂಗೇರೆ ಆ ಒಂದು ದಸರಾ ಹಬ್ಬದಾಗೆ ಮಾತ್ರ ಅಷ್ಟೊಂದು ಅತ್ಯುತ್ತಮವಾಗಿ ಮಾಡ್ತಾರೆ ಅದು ನಮಗೆ ತುಂಬ ದೊಡ್ಡ ಹಬ್ಬ ಅದು ಮತ್ತೆ ಅದೇ ರೀತಿ ಮತ್ತೆ ಯುಗಾ ದೀಪಾವಳಿ ಬರುತ್ತೆ ಆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಎಲ್ಲ ಪಟಾಕಿಗಳು ಮನೆ ಮನೆಗೂ ಪಟಾಕಿಗಳೊಡಿತಾ ಮನೆ ಮನೆ ಅಲ್ಲು ದೀಪಗಳ್ನ ಸಂಭ್ರಮವೇ ಅದೊಂದು ದೊಡ್ಡ ಆಚರಣೆಯಾಗಿ ಮಾಡ್ತಾರೆ ಆ ಒಂದು ಕಜ್ಜಾಯ ಸುಟ್ಟು ಗಂಗೆ ಮತ್ತೆ ಗೌರಿಗೆ ಏನು ಕಜ್ಜಾಯವನ್ನ ಅರ್ಪಿಸಿ ಆ ಒಂದು ತಾಂಬೂಲ ಹಣ್ಣು ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ಒಂದು ದಾರವನ್ನು ಯಾವ ರೀತಿ ಕಟ್ತಾರೆ ಅಂತಂದ್ರೆ ಆ ಒಂದು ಪುರೋಹಿತರು ಬಂದು ಎಲ್ಲ ಪೂಜೆ ಪುರಸ್ಕರಗಳನೆಲ್ಲ ಮಾಡಿ ಕೊಟ್ಮೇಲೆ ಆ ಒಂದು ನೂಮ್ ದಾರ ಅಂತ ಏನು ಬರುತ್ತೆ ಆ ನೂಮ್ ದಾರವನ್ನು ಪ್ರತಿಯೊಂದು ಒಬ್ರು ಕಟ್ಟಿ ಒಂದು ಆ ಹಬ್ಬವನ್ನು ಅದೇ ರೀತಿ ಆಚರ್ಣೆ ಮಾಡ್ತಾರೆ ಮತ್ತೆ ಅದೇ ರೀತಿಯಾಗಿ ಮತ್ತೆ ಡಿಶೆಂಬರಲ್ಲಿ ಕ್ರಿಸ್ಮಸ್ ಬರುತ್ತೆ ಅದೇ ರೀತಿ ಕ್ರಿಸ್ಮಸ್ ಹಬ್ಬವೂ ಯೇಸು ಸ್ವಾಮಿ ಹೆಸ್ರಲ್ಲಿ ಎಲ್ಲ ಚರ್ಚ್ಗಳಿಗೆಲ್ಲ ಹೋಗಿ ಎಲ್ಲ ಇದ್ಮಾಡಿ ಎಲ್ಲಾ ರೀತಿಯಲ್ಲೂ ಆ ದೇವ್ರನ್ನು ಸಹ ಎಲ್ಲರೂ ಆ ದೇವರ್ನ ಸಹ ಯೇಸುವನ್ನು ಸಹ ಸ್ಮರಿಸಿ ಆ ಒಂದು ದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಪಸ್ಟು ಅಂತ ಒಂದು ಹಬ್ಬ ಅದನ್ನು ಅವತ್ತು ತುಂಬ ಅದ್ಭುತವಾಗಿ ಜನ್ವರಿ ಪಸ್ಟು ಹೊಸ ವರ್ಷ ಬಂದಿದೆ ಅಂಥೇಳ್ಬಿಟ್ಟು ಅದನ್ನು ಸಹ ಆಚರಣೆ ಮಾಡ್ತಾರೆ ಅದೇ ಥರ ಮತ್ತೆ ಪ್ರೆಬ್ರವರಿಯಲ್ಲಿ ಶಿವರಾತ್ರಿ ಹಬ್ಬ ಅಂತ ಬರುತ್ತೆ ಆ ಶಿವರಾತ್ರಿಯಲ್ಲು ಅಷ್ಟೇ ಎಲ್ಲ ಜಾಗರಣೆಗಳನ್ನು ಹಿಡಿದು ಎಲ್ಲ ಮನೆ ಮನೆ ಎಲ್ಲರು ಸೇರಿ ಒಂದು ಆಟಗಳಾಡೋದ್ರ ಮುಖಾಂತ್ರ ಒಂದು ಡ್ರಾಮ ಮಾಡಿಸೋದ್ರ ಮುಖಾಂತ್ರ ಒಂದು ಶಿವರಾತ್ರಿ ಹಬ್ಬವನ್ನು ಅವತ್ತೆಲ್ಲ ಜಾಗರಣೆಯಲ್ಲಿದ್ದು ಆ ಒಂದು ಹಬ್ಬವನ್ನು ಆಚರ್ಣೆ ಮಾಡ್ತಾರೆ ಅದೇ ಥರ ಮತ್ತೆ ಮಾರ್ಚ ಏಪ್ರಿಲಲ್ಲಿ ಯುಗಾದಿ ಹಬ್ಬ ಬರುತ್ತೆ ಅದೇ ದೊಡ್ಡ ಹಬ್ಬ ಆ ಒಂದು ದೊಡ್ಡ ಹಬ್ಬವನ್ನು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಇಡೀ ಮನೆ ಮಕ್ಳಿಗೆಲ್ಲ ಎಣ್ಣೆ ಹಚ್ಚಿ ಎಣ್ಣೆ ಮತ್ತೆ ನಿಂಬೆ ಹಣ್ಣು ಎಲ್ಲ ತಲೆಗೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸಿ ಮತ್ತೆ ಎಲ್ಲ ಆವತ್ತೆಲ್ಲ ಬೇವು ಬೆಲ್ಲ ಹಂಚಿ ಸಿಹಿ ಎಲ್ಲ ಹಂಚಿ ಮತ್ತೆ ಹೋಳಿಗೆ ಊಟ ಎಲ್ಲ ಅವತ್ತೆಲ್ಲ ಮಾಡಿ ನೆಕ್ಸ್ಟು ಎರಡನೇ ದಿವಸ ಈ ನಾನ್ ವೆಜ್ ಅನ್ನೋ ಊಟವನ್ನು ಎಲ್ಲ ಮಾಡಿಸಿ ಏನು ಬೇಕು ಎಲ್ಲ ಮಾಡಿ ಎಲ್ಲ ಮಕ್ಳು ಮರಿ ಎಲ್ಲ ಸಂತೋಷವಾಗಿ ಆ ಒಂದು ಕುಣಿದಾಡ್ತಾ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಒಂದು ಮತ್ತೆ ಏಪ್ರಿಲಲ್ಲಿ ಅಂಬೇಡ್ಕರ್ ಜಯಂತಿ ಬರುತ್ತೆ ಅದೇ ಥರ ಅಂಬೇಡ್ಕರ್ ಜಯಂತಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲ ಮನೆ ಮನೆಗೂ ಹೋಗಿ ಮೆರವಣ್ಗೆ ಮುಖಾಂತ್ರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲ ಮನೆ ಮನೆಗೂ ಎಲ್ಲರಿಗೂ ಊರಲ್ಲೆಷ್ಟು ಜನ ಎರ್ಡು ಸಾವಿರ ಪಾಪ್ಯುಲೇಷನ್ ಇದೆ ಎರ್ಡು ಸಾವಿರ ಪಾಪ್ಯುಲೇಷನ್ಗೂ ಸಿಹಿ ಊಟ ಎಲ್ಲ ಹಂಚ್ತಾರೆ ಎಲ್ಲರಿಗೂ ಹೋದವ್ರ್ಗೆಲ್ಲ ಸಿಹಿ ಊಟವನ್ನು ಹಂಚಿ ಅಂಬೇಡ್ಕರ್ ಜಯಂತಿಯನ್ನು ಅದ್ಭುತವಾಗಿ ಮೆರವಣಿಗೆ ಮುಖಾಂತ್ರ ಡೋಲು ವಾದ್ಯಗಳ ಮುಖಾಂತ್ರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಗಾಂಧಿ ಜಯಂತಿ ಬರುತ್ತೆ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯೂ ಅಷ್ಟೇ ಮಕ್ಳು ಶಾಲಾ ಮಕ್ಳು ಎಲ್ಲ ಮನೆ ಮನೆ ಹತ್ರ ಹೋಗಿ ಮೆರವಣಿಗೆ ಮಾಡಿ ಗಾಂಧಿ ಫೋಟೋವನ್ನು ಹಿಡ್ದು ಜಯಕಾರಗಳ್ನ ಕೂಗ್ತಾ ಆ ಒಂದು ಗಾಂಧಿ ಜಯಂತಿಯನ್ನು ಅಷ್ಟೊಂದು ಅದ್ಭುತ್ವಾಗಿ ಮಾಡ್ತಾರೆ ಕನಕದಾಸರ ಜಯಂತಿ ಬರುತ್ತೆ ಅದೇ ರೀತಿ ಆ ಕನಕದಾಸರ ಜಯಂತಿಯೂ ಅಷ್ಟೇ ತುಂಬ ಅದ್ಭುತ್ವಾಗಿ ಮಾಡ್ತಾರೆ ಇದೇ ಗ್ರಾಮದಲ್ಲಿ ಎಲ್ಲ ಹಬ್ಬಗಳನ್ನು ಯಾವಬ್ಬವೂ ಬಿಡದೇ ಒಂದಬ್ಬವೂ ಬಿಡದೇ ಅದೇ ಥರ ತುಂಬ ಅದ್ಭುತ ಅದ್ಭುತವಾಗಿ ಮಾಡಿ ಈ ಒಂದು ಗ್ರಾಮದಲ್ಲಿ ಸುಮಾರು ದೇವಸ್ಥಾನಗಳಿದೆ ಆ ಎಲ್ಲ ದೇವಸ್ಥಾನಗಳು ನವರತ್ನಗಳಾಗಿ ಮೆರೀತಾ ಆ ಒಂದು ಎಲ್ಲರಿಗೂ ಒಳ್ಳೇದನ್ನು ಮಾಡ್ತಾ ತುಂಬ ಸಂತೋಷವಾಗಿದೆ ಈ ಒಂದು ಗ್ರಾಮ ಅದರಿಂದ ಎಲ್ಲರಿಗೂ ತುಂಬ ಅನುಕೂಲಕರವಾಗಿದೆ ಅದಕ್ಕೋಸ್ಕರ ಎಲ್ಲ ದೇವಸ್ಥಾನಗಳೆಂದ್ರೆ ನಮಗೆ ತುಂಬ ಇಷ್ಟ ಯಾವುದೇ ಒಂದು ದೇವಸ್ಥಾನ ಎಲ್ಲಿ ದೇವ್ರ ಪೂಜೆ ಆಗ್ತಾಯಿದೆ ಅಲ್ಲಿ ಪಸ್ಟ್ ಓಡೋಗಿ ಬಿಡ್ತೀನಿ ನಾನು ಅಲ್ಲಿ ದೇವಸ್ಥಾನದತ್ರ ಇರ್ತೀನಿ ಎಲ್ಲಿ ಎಲ್ಲೇ ಒಂದು ಗಂಟೆ ಬಾರಿಸಲಿ ಆ ದೇವಸ್ಥಾನದತ್ರ ಇರ್ತೀನಿ ಎಲ್ಲೇ ಒಂದು ಶಾಲೆ ಹತ್ರ ಒಂದು ಪೂಜೆ ಆಗಲಿ ಒಂದು ಅಂಬೇಡ್ಕರ್ದಾಗಬೋದು ಒಂದು ಗಾಂಧಿ ಜಯಂತಿ ಆಗಬೋದು ಒಂದು ಕನಕದಾಸರ ಜಯಂತಿ ಆಗಬೋದು ಯಾವುದೇ ಮಾಡಿದ್ರು ಈದ್ ಮಿಲಾದು ಎಲ್ಲ ಹಬ್ಬಗಳೂ ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂಥೇಳ್ಬಿಟ್ಟು ಯಾವ ಪಾರಸಿಕ ಜೈನರುದ್ಯಾನ ಅಂಥೇಳ್ಬಿಟ್ಟು ಎಲ್ಲ ಹಬ್ಬಗಳನ್ನು ಮಾಡ್ತೀವಿ ನಮ್ಮೂರಲ್ಲಿ ಜಾತಿ ಭೇದ ಅನ್ನೋದು ಇಲ್ಲ ಈ ಶಿಳಂಗೇರಿ ಎರ್ಡು ಸಾವಿರ ಪಾಪ್ಯುಲೇಷನ್ ಜನ ಸಂಖ್ಯೆ ಇರ್ತಕ್ಕಂತ ಹಳ್ಳಿಯಲ್ಲಿ ಇದುವರೆಗೂ ಯಾವುದೇ ದೇವಸ್ಥಾನದಲ್ಲಿ ಜಾತಿ ಭೇದ ಅಂತ ಮಾಡೋದಿಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ರೀತಿಯಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದರಿಂದ ಎಲ್ಲರಿಗೂ ತುಂಬನೇ ಸಂತೋಷವಾಗಿದೆ